ಹಲೋ ಮಂಜು ನಾನು ಕಲಾ ಮಾತಾಡ್ತಾಯಿರೋದು ನಾನು ಸೀರೆ ತಗೊಂಡಿದಿನಿ ಮಂಜು ಮೀಶೋದಲ್ಲಿ ಪಶ್ಟ್ ಪಕ್ಕದಲ್ಲೆಲ್ಲ ಆರ್ಡ್ರ್ ಮಾಡಿದ್ರು ಆಮೇಲೆ ನಾನು ನೋಡಿದೆ ಚೆನ್ನಾಗಿತ್ತು ಮತ್ತು ಫೋಟೋ ಹಿಡ್ಕೊಂಡೋಗಿ ಅಂಗಡಿಗಳಲೆಲ್ಲ ನೋಡಿದೆ ಆ ಥರ ಪ್ಯಾಟರ್ನ್ ಡಿಸೈನ್ ಎಲ್ಲೂ ಸಿಕ್ಕಿಲ್ಲ ಮತ್ತು ಅವ್ರು ಹೇಳದ್ರು ಮೀಶೋದಲ್ಲೇ ಚೆನ್ನಾಗಿರುತ್ತೆ ಆರ್ಡ್ರ್ ಪಶ್ಟ್ ಟೈಮ್ ಆರ್ಡ್ರ್ ಮಾಡೋದು ಹೆಂಗೆ ಏನು ಅನ್ಕೊಂಡು ಮಾಡಿದೆ ಮತ್ತು ಅದು ನಿನ್ನೆ ಬಂದಾಗ ನನಗೆ ಒಂಥರಾ ಭಯ ಇತ್ತು ಯಾವ್ತರ ಬರುತ್ತೋ ನಾನು ಆರ್ಡ್ರ್ ಮಾಡಿದ್ದೆ ಬಂದಿರುತ್ತೊ ಇಲ್ಲ ಬೇರೆ ಡಿಸೈನ್ ಬೇರೆ ಕಲರು ಯಾವ್ತರ ಏನೇನೋ ಬಂದಿರುತ್ತಂತ ಜಾಸ್ತಿ ಭಯ ಇತ್ತು ಆಮೇಲೆ ಆರ್ಡ್ರ್ ಬಂದಮೇಲೆ ಓ ಪ್ಯಾಕಿಂಗೆಲ್ಲ ನೋಡಿ ಸ್ವಲ್ಪ ಇದಾಯ್ತು ಆಮೇಲೆ ಬಿಚ್ಚಿ ನೋಡಿದ್ಮೇಲೆ ನಾನು ಯಾವ್ತರ ಪ್ಯಾಟರ್ನು ಕಲರು ಪಾ ಎಲ್ಲ ಡಿಸೈನ್ ಯಾವ್ತರ ನಾನು ಆರ್ಡ್ರ್ ಮಾಡಿದೆನೋ ಆ ಥರ ಬಂತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಡಿಸೈನು ಚೆನ್ನಾಗಿದೆ ಮತ್ತು ಬೆಲೆ ಕೂಡ ಕಮ್ಮಿ ಇದೆ ಮತ್ತು ಏನು ನಾ ಉಟ್ಕೊಂಡೋದರೆ ಕೂಡ ತುಂಬ ಗ್ರ್ಯಾಂಡಾಗಿ ಒಂಥರ ಲುಕ್ಕಾಗಿ ಚೆನ್ನಾಗ್ ಕಾಣಿಸುತ್ತೆ ಏನು ಇಲ್ಲ ಉಟ್ಕೊಂಡೋಗಿದ್ದೆ ಚೆನ್ನಾಗಿದೆ ಮತ್ತು ಅಕ್ಕ ಪಕ್ಕದಲೆಲ್ಲ ಉಟ್ಕೊಂಡು ಅವರು ಫಂಕ್ಷನ್ಗೆ ಉಟ್ಕೊಂಡೋಗಿದ್ದಾಗ ಅಲ್ಲೆಲ್ಲ ಕೇಳಿದ್ರು ಎಲ್ಲಿ ತೊಗೊಂಡೆ ಸೀರೆ ಯಾವ್ದು ಚೆನ್ನಾಗಿದೆ ಕಲರು ಬಾರ್ಡ್ರು ಚೆನ್ನಾಗಿದೆ ಆ ಥರಾ ಈ ಥರ ನಿನ್ಗೆ ಚೆನ್ನಾಗ್ ಒಪ್ಪುತ್ತೆ ಹಂಗಿಂಗೆ ಅಂತೆಲ್ಲ ಹೇಳಿದ್ರು ನನಗೆ ತುಂಬಾ ಖುಷಿಯಾಯ್ತು ಆಮೇಲೆ ಅವರು ಹೇಳದ್ರು ಆಮೇಲೆ ನಾನೇಳಿ ಕೇಳಿದ್ರು ಎಲ್ಲಿ ತಗೊಂಡೆ ಅಂತ ಆಮೇಲೆ ನಾನು ಹೇಳಿದೆ ಇಲ್ಲ ಈ ಥರ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಪಶ್ಟ್ ಟೈಮ್ ಚೆನ್ನಾಗ್ ಬಂದಿದೆ ನನ್ಗೆ ಖುಷಿಯಾಯ್ತು ಅಂದಾಗ ಅವ್ರೇನು ಹೇಳಿದ್ರು ಮತ್ತು ನನಗು ಬೇಕು ಇದೆ ಥರ ಆರ್ಡ್ರ್ ಮಾಡು ಇಲ್ಲೆಲ್ಲೂ ಅಂಗಡಿಗಳಲ್ ಸಿಗ್ತಾಯಿಲ್ಲ ಶಾಪಲ್ಲೆಲ್ಲ ಹುಡ್ಕುದ್ರು ಸಿಗ್ತಾಯಿಲ್ಲ ಹಾ ಥರ ಆರ್ಡ್ರ್ ಮಾಡಿಕೊಡು ಅಂದರು ಮತ್ತು ಇವಾಗ ನಮ್ಮ ರಿಲೇಶನ್ ಅವ್ರು ಒಬ್ಬರದು ಎಂಗೇಜ್ಮೆಂಟ್ ಇದೆ ಎಂಗೇಜ್ಮೆಂಟಿಗ್ ಹೋಗೋಕೆ ನಾನು ಮೀಶೋದಲ್ಲಿ ನೋಡಿದಿನಿ ಒಂದು ಸ್ಯಾರಿ ಅದನ್ನ ನೋಡಿದೆ ಕಲರು ಇಷ್ಟ ಆಯಿತು ಡಿಸೈನು ಚೆನ್ನಾಗಿದೆ ಏನು ಇಲ್ಲ ಇನ್ನು ತಗೊಂಡಿರೋರು ಲೈಕ್ ಜಾಸ್ತಿ ಕೊಟ್ಟಿದಾರೆ ಚೆನ್ನಾಗಿದೆ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಚೆನ್ನಾಗಿದೆ ನಾನು ನೋಡ್ದೆ ತಗೊಂಡ್ ಬುಕ್ ಮಾಡಿದಿನಿ ಮತ್ತು ಇನ್ನು ನಮ್ಮ ರಿಲೇಶನ್ ಎಲ್ಲ ನಾಲ್ಕೈದು ಜನ ಕೇಳಿದಾರೆ ಈ ಥರ ನನಗು ಬುಕ್ ಮಾಡ್ಕೊಡು ಚೆನ್ನಾಗಿದೆ ಹಂಗೆ ಹೀಗೆ ಅಂತ ಹೇಳಿದ್ರು ಮತ್ತು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದಿನಿ ತುಂಬ ಚೆನ್ನಾಗಿದೆ ಮಂಜು ನೀನು ತಗೊತಿಯಾ ನಿನ್ನ ಫೊ ಮೊಬೈಲಿಗ್ ಕಳ್ಸಿದೀನಿ ನೋಡು ಫೋಟೋಗಳು ಯಾವ್ತರ ಇದೆ ಅಂತ ನೋಡಿ ಹೇಳು ಮಂಜು ನನಗೆ ನಿನಗೆ ಇಷ್ಟ ಆದರೆ ನೀನು ಮೀಶೋದಲ್ಲಿ ತಗೋ ನಾನು ಮದುವೆಗೆ ಅಲ್ಲಿ ಇಲ್ಲಿ ಹೋಗೋಕೆ ಮೀಶೋದಲ್ಲೇ ಇನ್ಮೇಲೆ ಮಾಡ್ತಿನಿ ಕಲರ್ ಹೋಗೋಲ್ಲ ವಾಶ್ ಮಾಡಿದ್ರೆ ಶೇಡ್ ಆಗೋಲ್ಲ ಸಿಂಕ್ ಆಗೋಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮಂಜು ನಾವು ಯಾವ ಡಿಸೈನು ಯಾವ ಕಲರು ಯಾವುದ್ರಲ್ ನಾವು ಆ ಥರ ಆರ್ಡ್ರ್ ಮಾಡ್ತಿರೋ ಅದೆ ಥರ ಬರುತ್ತೆ ಮತ್ತು ಇನ್ನೊಂದು ಅಂಗಡಿಗಿಂತ ರೇಟ್ ಕಮ್ಮಿಇದೆ ನನಗೆ ಇಷ್ಟ ಆಯಿತು ಚೆನ್ನಾಗಿದೆ ಚೆನ್ನಾಗ್ ಬರ್ತಾಯಿದೆ ಬಟ್ಟೆಗಳು ಏನು ಮೋಸ ಇಲ್ಲ ಮತ್ತು ಡ್ರಸ್ಸುಗಳು ನೋಡಿದೆ ನನ್ನ ಮಕ್ಳಿಗೆ ಡ್ರಸ್ಸುಗಳು ತುಂಬ ಚೆನ್ನಾಗಿದೆ ಅಂಗಡಿಯಲ್ ನೋಡೋಕೆ ಡ್ರಸ್ಗಳಿಗಿಂತ ಕಮ್ಮಿ ಇದೆ ರೇಟು ಚೆನ್ನಾಗಿದೆ ಸ್ಮೂತಾಗಿದೆ ಸಾಫ್ಟಾಗಿದೆ ಏನು ಮೋಸ ಇಲ್ಲ ತೊಗೊಬೋದು ನೋಡು ಫೋಟೋ ನೋಡು ಮಂಜು ಯಾವ್ತರ ಇದೆ ಅಂತ ನನಗೆ ಹೇಳು ಆಮೇಲೆ ನೋಡೊಕ್ಕೆ ಬಾಡ್ರು ಡಿಸೈನು ಎಲ್ಲ ತುಂಬ ಚೆನ್ನಾ ಹೌದು ಮಂಜು ಅದೆ ಸೀರೆ ತಗೊಂಡಿರೋದು ಹೆಂಗೈತೆ ಚೆನ್ನಾಗಿದ್ಯಾ ಶಾಪಲ್ಲೆಲ್ಲ ಹುಡ್ಕಿದೆ ಎಲ್ಲೂ ಸಿಗಿಲ್ಲ ಆಮೇಲೆ ಮತ್ತು ಏನುಮಾಡೋದು ಪಕ್ಕದ ಮನೆಯವ್ರ್ ಆರ್ಡ್ರ್ ಮಾಡಿದ್ರು ಅದು ನೋಡಿತು ಆ ಫೋಟೋ ಹಿಡ್ಕೊಂಡೋಗಿ ತೋರಿಸಿದೆ ಸಿಕ್ಕಿಲ್ಲ ಅಂದಾಗ ಹ್ಞೂ ಮಂಜು ಆಮೇಲೆ ನಾನು ತಗೊಂಡೋಗಿ ತೋರಿಸಿದ್ದು ಆಮೇಲೆ ಅವರಿಲ್ಲ ಈ ಥರ ಈ ಡಿಸೈನ್ ಎಲ್ಲೂ ಇಲ್ಲ ಆ ಥರ ಕಲರ್ ಇಲ್ಲ ಅಂದರು ಮತ್ತು ಏನುಮಾಡೊದಂತ ಆಮೇಲೆ ನಾನು ಆರ್ಡ್ರ್ ಮಾಡ್ಕೊಂಡು ತಗೊಂಡಿದ್ದು ಚೆನ್ನಾಗೈತ ನಿನಗೆ ಇಷ್ಟ ಆಯ್ತ ನನಗೆ ಇಷ್ಟ ಆಯಿತು ಇನ್ನು ನಾಲ್ಕೈದು ಜನ ಹೇಳವ್ರೆ ಆರ್ಡ್ರ್ ಮಾಡು ಅಕ್ಕಪಕ್ಕದಲ್ಲೆಲ್ಲಾ ಆರ್ಡ್ರ್ ಮಾಡಿಕೊಡು ಅಂತ ಆರ್ಡ್ರ್ ಮಾಡ್ತೀರಿ ಅದೇನಾಗುತ್ತೋ ನೋಡು ಅವ್ರಿಗೂ ಬೇಕಂತೆ ಅಂತ ಹೇಳಿದಾರೆ ಇನ್ನೇನು ಮಂಜು ಸಮಾಚಾರ ಸೀರೆ ತುಂಬ ಚೆನ್ನಾಗೈತೆ ಮಂಜು ನನಗಂತು ಇಷ್ಟ ಆಯಿತು ಅದನ್ನೇ ಇನ್ನು ಐದು ಸೀರೆ ಆರ್ಡ್ರ್ ಮಾಡಿದೀನಿ ಮತ್ತೇನು ನಮ್ಮ ರಿಲೇಶನ್ ಅವ್ರದು ಎಂಗೇಜ್ಮೆಂಟಿಗೆ ಒಂದು ಎರಡು ಸೀರೆ ಆರ್ಡ್ರ್ ಮಾಡಿದೀನಿ ಕಲರು ಚೆನ್ನಾಗೈತ್ ಕಲರು ಹೋಗಲ್ಲ ಚೆನ್ನಾಗ್ ಬಾಳಿಕೆ ಬರುತ್ತೆ ಬಟ್ಟೆ ಸ್ಮೂತಾಗಿದೆ ಅಷ್ಟೋಂದೇನಿಲ್ಲ ಕ್ವಾಲಿಟಿ ಸೂಪರ್ ನಮ್ಮ ಕ್ವಾಲಿಟಿ ಇದೆ ಚೆನ್ನಾಗೈತೆ ಅದಕೆ ಹ್ಞೂ ಇನ್ನೇನು ಆಮೇಲೆ ಸ್ ಇನ್ನೊಂದು ಡಿಸೈನ್ ನಾವ್ತರ ಯಾವ್ತರ ಹೇಳಿದೀರೋ ರೆಡ್ ಕಲರ್ಗೆ ಗೋಲ್ಡನ್ ಕಲರ್ ಬಾರ್ಡ್ರ್ ಇರುತ್ತೆ ಚೆನ್ನಾಗಿರುತ್ತೆ ಅಂತೇಳ್ತಿರಿ ಆ ಥರವೇ ಪ್ಯಾಟರ್ನ್ ಸಿಕ್ಕದ್ರೆ ಅದೇ ಥರ ಕೊಡ್ತಾರೆ ಆ ಥರ ಏನು ಇಲ್ಲ ಸೀರೆಗಳು ತುಂಬ ಸ್ಮೂತಾಗಿ ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಸೀರೆಗಳು ಮತ್ತು ಇನ್ನು ಒಂದು ಐದು ಸೀರೆ ಆರು ಸೀ ಆರು ಸೀರೆ ಮತ್ತು ಆರ್ಡ್ರ್ ಮಾಡಬೇಕು ಆರ್ಡ್ರ್ ಮಾಡಿದೆ ಮಂಜು ಚೆನ್ನಾಗಿದೆ ಸೀರೆ ನನಗೆ ಇಷ್ಟ ಆಯಿತು ಸ್ಮೂತಾಗಿದೆ ಹ್ಞೂ ಸೀರೆ ತುಂಬ ಚೆನ್ನಾಗಿದೆ ಅದಕ್ಕೆ ಮೀಶೋದಲ್ಲಿ ಏನೇನು ಆರ್ಡ್ರ್ ಮಾಡಬೇಕು ಇಲ್ಲ ತಗೊಬೇಕಂದರೆ ಶಾಪ್ಗೆಲ್ಲ ಹೋಗೋ ಬದಲು ಮದ್ವೆಗಳಿಗೂ ಅಲ್ಲಿ ಇಲ್ಲಿ ಫಂಕ್ಷನ್ಗಳು ಏನಾದರು ಆದರೆ ಸೀರೆ ಇದರಲ್ಲೇ ಆರ್ಡ್ರು ಮಾಡಿ ತಗೊಬೋದು ಏನು ಮೋಸ ಆಗೋಲ್ಲ ಚೆನ್ನಾಗಿದೆ ಚೆನ್ನಾಗ್ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ